ಹಲೋ ಲಕ್ಷ್ಮಣ್ ನಿಮ್ಮ ರೆಸ್ಟೋರೆಂಟ್ಗೆ ಆರ್ಡ್ರ್ ಮಾಡಿದ್ದೆ ತಿಂಡಿ ಆರ್ಡ್ರ್ ಮಾಡಿದ್ದೆ ನಾಲ್ಕು ಊಟ ಬೇಕಾಗಿತ್ತು ಊಟದ್ ಟೈಮು ಆ ಗೋಬಿ ಮತ್ತು ನಾರ್ಥ್ ಇಂಡಿಯನ್ಸ್ ಊಟ ಎಲ್ಲ ಆರ್ಡ್ರ್ ಮಾಡಿದ್ದೆ ನೋಡಿದ್ರೆ ಬರಿ ಗೋಬಿ ಕಳಿಸಿದ್ದೀರಾ ಊಟ ಕಳಿಸ್ಲಿಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಆ ಗೋಬಿನೂ ರುಚಿ ಇಲ್ಲ ಹಾಂ ಅದರಲ್ಲಿ ಟೇಸ್ಟೇ ಇಲ್ಲ ಲಕ್ಷ್ಮಣ್ ಅದು ತಿನ್ನಕ್ಕೆ ಆಗಲಿಲ್ಲಪ್ಪ ಅದು ಫ್ರೆಂಡ್ಸು ಗೆಸ್ಟ್ ಎಲ್ಲ ಬಂದಿದಾರೆ ಈವಾಗಲೇ ಈ ಥರ ಮಾಡಿದ್ದೀರಾ ಯಾಕೆ ಏನು ಲೇಬರ್ ಏನು ಚೇಂಜ್ ಮಾಡಿದ್ರ ಭಟ್ರೆಲ್ಲ ಏನು ಚೇಂಜ್ ಆಗಿದರಾ ಐಟೆಮ್ ತುಂಬ ಕೆಟ್ದಾಗಿದೆ ಲಕ್ಷ್ಮಣ್ ನಾವು ನಾವು ಮಕ್ಕಳಿಗೆಲ್ಲ ಏನಪ್ಪ ಹೇಳೋದು ನಾವು ಮನೇಲೆಲ್ಲ ಈಗ ಊಟದ್ ಟೈಮು ಫ್ರೆಂಡ್ಸೆಲ್ಲ ಬೇಜಾರು ಮಾಡಿಕೊಂಡ್ರು ನಾನು ನಿಮ್ಗೆ ಯಾವ ಥರ ಇನ್ಮೇಲೆ ನಿಮ್ಗೆ ಆರ್ಡ್ರ್ ಕೊಡೋದು ಬೇಡ ಅನ್ಕೊಂಡಿದ್ದೀನಪ್ಪ ಇಷ್ಟು ವರ್ಷದಿಂದ ನಿಮ್ಮ ರೆಸ್ಟೋರೆಂಟಲ್ಲಿ ತಗೊಂತಾ ಇದ್ದೀವಿ ಆರ್ಡ್ರ್ ಮಾಡ್ತಾ ಇದ್ದೀವಿ ನೀವು ಒಳ್ಳೆ ಸರ್ವಿಸ್ ಕೊಡಬೇಕನ್ನೋದು ನಿಮಗೆ ಗೊತ್ತಿಲ್ವ ನೀವು ಸ್ಟ್ರಿಟ್ ಆಗಿ ಮೈಂಟೈನ್ ಮಾಡಬೇಕು ಈ ಥರ ಆದರೆ ನಿಮ್ಮ ಹೋಟ್ಲು ರೆಸ್ಟೋರೆಂಟ್ದೆಲ್ಲಾ ಹೆಸರೆಲ್ಲ ಹಾಳಾಗ್ತದೆ ನಿಮಗ್ಯಾರು ಕಸ್ಟಮರ್ ಸಿಗೋದಿಲ್ಲ ಆಮೇಲೆ ಓಕೆ